ಹೋದ್ ತಿಂಗಳು ನನ್ನ ಹುಟ್ದ ಹಬ್ಬ ಅಂತ ಒಂದು ಹೋಟ್ಲಿಗೆ ಹೋಗಿದ್ದೆ ಓಟ್ಲ್ ಹೆಸ್ರ್ ಏನು ಗೊತ್ತಾ ಫೈವ್ ಸ್ಟಾರ್ ಓಟ್ಲ್ ಅಂತ ಆ ಹೆಸ್ರು ಯಾರು ಇಟ್ಟರು ಅಂತ ನನಗಂತೂ ಗೊತ್ತಿಲ್ಲ ಆದರೆ ಊಟ ಮಾತ್ರ ಫೈವ್ ಸ್ಟಾರ್ ಆಗಿತ್ತು ಊಟನ್ನೆಲ್ಲ ಆರ್ಡ್ರ್ ಮಾಡಿದ್ವಿ ಆಮೇಲೆ ಯಾಕೋ ಜ್ಯೂಸು ಏನಾದರೂ ಕುಡಿಬೇಕು ಅಂತ ಅನಿಸ್ತು ಆಮೇಲೆ ಕೇಳಿದ್ವಿ ಏನಿದೆ ಪಾನೀಯದಲ್ಲಿ ಅಂತ ಅವ್ರು ಹೇಳಿದ್ರು ಕೋಕು ಪೆಪ್ಸಿ ಅದೆಲ್ಲ ಇದೆ ಅಂತ ಆಮೇಲೆ ಹಣ್ಣಿನ ರಸದಲ್ಲಿ ಆ್ಯಪಲ್ ಜ್ಯೂಸು ಮ್ಯಾಂಗೋ ಜ್ಯೂಸು ಪೈನಾಪಲ್ ಜ್ಯೂಸು ಅದೆಲ್ಲ ಇದೆ ಅಂತ ಹೇಳಿದ್ರು ನಾನು ಏನು ಅನ್ಕೊಂಡೆ ಹಣ್ಣಿನ ರಸದಲ್ಲಿ ಇಷ್ಟೊಂದೆಲ್ಲ ಇರೋಲ್ಲ ವೆರೈಟಿಸು ಅಂತ ಅನ್ಕೊಂಡೆ ಆದರೆ ಸೀಸನ್ ಇಲ್ಲ ಅಂದ್ರೂ ಹಣ್ಣಿನ ಜ್ಯೂಸಲ್ಲಿ ಇಷ್ಟೊಂದು ವೆರೈಟಿ ಇರುತ್ತೆ ಅಂತ ಅವತ್ತೇ ಗೊತ್ತಾಯಿತು ಆಮೇಲೆ ನನಗೆ ಇಷ್ಟವಾದ ಮ್ಯಾಂಗೋ ಜ್ಯೂಸನ್ನೇ ಆರ್ಡ್ರ್ ಮಾಡಿ ಮಜ್ಜಿಗೇನು ಆರ್ಡ್ರ್ ಮಾಡಿ ನನ್ನ ಸ್ನೇಹಿತ್ರಿಗೆ ಎಲ್ಲರಿಗೂ ಕೊಟ್ಟು ಊಟ ಮಾಡ್ಕೊಂಡು ಬಂದ್ವಿ